ಹಲೋ ಹಲೋ ಹಾಂ ಆಟೋದೋರೇನು ರೀ ನಾವು ರೈಲೆ ಶ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಕಾಯಿತ್ತು ಆಟೋ ಬೇಕಾಗಿತ್ ನಮಗೆ ಹ್ಞೂ ಎಷ್ಟು ಎಷ್ಟು ಜನ ಅದೀರಿ ಎಷ್ಟು ಜ ಎ ಎ ನಾವು ನಾಲ್ಕು ಜನ ಅದೀವಿ ರೀ ಹ್ಞೂ ಎಷ್ಟು ಆಗತ್ತೆ ಹೇಳಿ ರೀ ರೇಟು ನೂರು ಇನ್ನೂರು ಅಲ್ಲ ರೀ ಒಂದು ಹೇಳಿ ರೀ ನನಗೆ ಐದು ಸೀಟ್ ಅಲ್ಲ ನಾವು ನಾಲ್ಕು ಸೀಟ್ ಅಲ್ವಾ ಎಂಬತ್ತು ಎಂಬತ್ತು ರೂಪಾಯಿ ಆಗತ್ತೆ ಎಂಬತ್ತು ರೂಪಾಯಿ ಆಗುತ್ತಲ್ಲ ಎ ಎಂಬತ್ತು ಎಂಬತ್ತು ಎಂಬ ಎಂಬತ್ತು ರೂಪಾಯಿ ಆಗ್ತೈತಿ ಒಂದು ಕಡಿಮೆ ಮಾಡಿಕೊಡಿರಿ ಹತ್ತು ರೂಪಾಯಿ ಕಮ್ಮಿ ಮಾಡಿ ಕೊಡಿರಲ್ಲ ಮತ್ತು ಹಾಂ ಈಗ ಎಲ್ಲಿ ಅದೀರಿ ನೀವು ಕಿನ್ನಾಳ ರೋಡ್ ಹತ್ತಿರ ಅದೀರಲ್ಲ ಈ ಅಶೋಕ್ ಸರ್ಕಲಿಗೆ ಬಂದುಬಿಡ್ರಿ ಬರ್ತೀವಿ ಮತ್ತು ಹಾಂ ಬನ್ರಿ ಬನ್ರಿ ಮತ್ತು ಅಲ್ಲ ನಾವು ಬರ್ತೀವಿ ನೀವು ಅಶೋಕ್ ಸರ್ಕಲಿಗೆ ಬಂದುಬಿಡ್ರಿ ಬಂದು ಬಿಡ್ತೀವಿ ನಾವು ಬಂದ ಕುಳೆನಾ ಹೌದಾ ಇಲ್ಲ ಮತ್ತು ನಾವು ಟ್ರೈನ್ ಪಾಸ್ ಆಗತ್ತಲ್ಲರಿ ಆದಷ್ಟು ಜಲ್ದಿ ಬನ್ರಿಯಪ್ಪ ಬನ್ರಿ ಬನ್ರಿ ಬನ್ರಿ ನಾನು ಕಾಯ್ತಾ ಇದ್ದೀನಿ ಇಲ್ಲಿ ಅಶೊ ಅಶೋಕ್ ಸರ್ಕಲ್ ಹತ್ರ ನಿಂತೀನಿ ನಾನು ಅಶೋಕ್ ಸರ್ಕಲ್ ಹತ್ರ ನಿಂತೀನಿ ನೀವು ಬಂದ ಕುಳೆ ನಾವು ಮತ್ತು ನಿಮ್ಮದು ನಿಮ್ಮ ಸಲುವಾಗಿ ಕಾಯ್ತಾ ಇದ್ದೀನಿ ನಾನು ಈಗ ಹಾಂ ನಾವು ನಿಮ್ಮ ಸಲುವಾಗಿ ಕಾಯ್ತಾ ಇದ್ದೀನಿ ಈಗ ಹಾಂ ಆದಷ್ಟು ಜ ಅಲ್ಲಲ್ಲ ನಾನು ಅಶೋಕ್ ಸರ್ಕಲ್ ಹತ್ರ್ ನಿಂತಿದ್ದೇನೆ ಈಗ ನೀವೇ ಬರೋರು ಬರೋರು ನೀವೇ ಈಗ ಬನ್ರಿ ಬನ್ರಿ ಹಾಂ ಬನ್ರಿ ಬನ್ರಿ ನಾನು ಕಾಯ್ತಾ ಇದ್ದೀನಿ ಈಗ ನಿಮ್ಮ ಹೆಸ್ರ್ ಶಿವ ಶಿಪುತ್ರಪ್ಪರು ಅಲ್ವಾ ಆಯಿತು ನನ್ನ ಹೆಸ್ರು ಶಿವಪ್ಪ ಬಿಸ್ನಳ್ಳಿ ಅಂತ್ಹೇಳಿ ಹಾಂ ಬನ್ರಿ ಬನ್ರಿ ಬನ್ರಿ ಬನ್ರಿ ಬನ್ರಿ ಓಕೆ ಓಕೆ ಜಲ್ದಿ ಬನ್ರಿ